ಹಾಂ ಹಲೋ ಸರ್ ಹೇಳಿ ಓಕೆ ಓಕೆ

ಓಕೆ ಖಂಡಿತ ಸರ್ ಸರ್ ಇವಾಗ ನೀವು ಬೈಯಪ್ಪನಳ್ಳಿ ಮೆಟ್ರೊಯಿಂದ ಅಲ್ಲಿಂದ ನಿಮಗೆ ಬಸ್ ಫೆಸಿಲಿಟಿ ಇದೆ ಮತ್ತೆ ಆಟೋ ಫೆಸಿಲಿಟಿ ಇದೆ ಸೊ ಈ ಫೆಸಿಲಿಟಿ ತಗೊಬೊದು ನೀವು ಕ್ಯಾಬ್ ಫೆಸಿಲಿಟಿಸು ಇದೆ ನೀವು ಅಲ್ಲಿಂದ ತಗೊಂಡು ಯಾವುದಾದ್ರು ನೀವು ಫಿನಿಕ್ಸ್ ಮಾಲ್ ಅಂತ ಬನ್ನಿ ಇಲ್ಲಿ ಫಿನಿಕ್ಸ್ ಮಾಲ್ ಇದೆ ಅದು ಆಲ್ಮೊಷ್ಟು ಅದು ನಿಮ್ಗೆ ಏನಂದರೆ ಹೋಗ್ತಾ ವೈಟ್ಫೀಲ್ಡ್ ಕಡೆ ಹೋಗ್ತಾ ಸಿಗತ್ತೆ ನಿಮಗೆ ಫಿನಿಕ್ಸ್ ಮಾಲು ಆ ಫಿನಿಕ್ಸ್ ಮಾಲಲ್ಲಿ ಬಂದರೆ ನಿಮಗೆ ಕಾಫಿ ಶಾಪು ಮತ್ತೆ ತುಂಬ ಒಳ್ಳೆಯ ಶೋ ರೂಮ್ಸ್ ಎಲ್ಲ ಇದೆ ಶೋ ರೂಮ್ಸ್ ಎಲ್ಲ ಇದೆ ನೀವು ಬಟ್ಟೆ ಶಾಪಿಂಗ್ ಆಗಿರ್ಬೋದು ನಿಮಗೆ ಏನಾದರೂ ಏನಾದರೂ ಬೇಕಾದರೂ ನಿಮ್ಗೆ ಅಲ್ಲಿ ಸಿಗತ್ತೆ ಬೇಕಾದ್ರಂದ್ರೆ ನಿಮಗೆ ಬಟ್ಟೆಗಳಾಗಿರ್ಬೋದು ನಿಮಗೆ ಜ್ಯೂವೆಲ್ಲರಿ ಆಗಿರ್ಬೋದು ನಿಮಗೆ ಮತ್ತಲ್ಲಿ ಮಾಲ್ ಒಳಗಡೆ ನಿಮಗೆ ಥಿಯೇಟರ್ ಥಿಯೇಟರ್ ಏನು ಹಾಂ ಖಂಡಿತ ಸಿಗುತ್ತೆ ನಿಮಗೆ ಮಕ್ಕಳಿಗೆ ಮಕ್ಳಿಗೆ ಬೇಕಾಗಿರೋ ಟಾಯ್ಸ್ ಸಿಗತ್ತೆ ಮತ್ತೆ ದೊಡ್ಡೋರಿಗೆ ಬೇಕಾಗಿರೋ ಏನು ಬಟ್ಟೆಗಳಾಗಿರ್ಬೋದು ಆ ಥರನು ಸಿಗುತ್ತೆ ಮತ್ತೆ ಎಲ್ಲ ರೀತಿ ಶಾಪ್ಪಿಂಗ್ ಮಾಡೋ ರೀತಿಯಲ್ಲಿ ನಿಮಗೆ ಅಲ್ಲಿ ಎಲ್ಲ ಅನ್ಕೂಲಗ್ಳಿದಾವೆ ಮತ್ತು ಟೀ ಶಾಪ್ಸು ಕಾಫಿ ಶಾಪ್ಸ್ ಇದೆ ಮತ್ತೆ ಅಲ್ಲಿ ಥಿಯೇಟರು ಇದೆ ಫಿಲಂ ಮೂವಿ ನೋಡ್ಬೋದು ಮೂವಿಸ್ ನೋಡ್ಬೋದು ಐಯೋನೆಕ್ಸ್ ಐಯೋನೆಕ್ಸ್ ಥಿಯೇಟರ್ ಇದೆ ಥಿಯೇಟರ್ ಬೇರೆಯಿದೆ ಮತ್ತೆ ಸರ್ ಮಾಲಿಂದ ನಿಮಗೆ ವೈಟ್ಫೀಲ್ಡ್ಗೆ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ಆಗುತ್ತೆ ತುಂಬ ದೂರ ಏನಿಲ್ಲ ನೀವು ವೈಟ್ಫೀಲ್ಡ್ಗೆ ಹೋದರೆ ಅಲ್ಲಿ ಅದು ಒಳ್ಳೆಯದೆ ತುಂಬ ಅಲ್ಲಿ ನಿಮಗೆಲ್ಲ ಕಾರ್ಪರೇಟ್ ಕಂಪನೀಸ್ ಎಲ್ಲ ತುಂಬ ಇದ್ದಾವೆ ಒಳ್ಳೆಯ ಲೋಕಾಲಿಟಿ ನೀವಲ್ಲೂ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂದರೆ ಅಲ್ಲಿ ಒಳ್ಳೆಯ ರೆಸ್ಟೊರಂಟ್ಸ್ ರೆಸ್ಟೊರಂಟ್ಸ್ ಎಲ್ಲ ಸಿಗತ್ತೆ ನಿಮಗೆ ಊಟ ಮಾಡಬೇಕಂದ್ರೆ ನೀವು ನೀವು ಊಟ ಮಾಡಬೇಕಂದ್ರೆ ಅಲ್ಲಿಗೂ ಆ ವೈಟ್ಫೀಲ್ಡ್ ಕಡೆ ಹೋದರೆ ನಿಮಗೆ ಒಳ್ಳೊಳ್ಳೆಯ ರೆಸ್ಟೋರಂಟ್ಸ್ ಎಲ್ಲ ಸಿಗತ್ತೆ ಸೊ ಎಲ್ಲ ರೀತಿಯಲ್ಲೂ ನಿಮಗೆ ಅಲ್ಲಿ ಅನುಕೂಲ ಆಗೋ ರೀತಿಲಿ ನಿಮಗೆ ಎಲ್ಲ ಸಿಗುತ್ತೆ ಹಾಂ ನನ್ನ ಹೆಸರು ಶಾಂತ್ ಕುಮಾರ್ ಅಂತ ಓಕೆ ಮತ್ತೇನಾದರೂ ಕೇಳೋದಿದೆಯಾ ಸರ್ ನಿಮಗೆ ಏನಾದರೂ ಕೇಳೋದಿದೆಯಾ ಮತ್ತೆ ಓಕೆ ಓಕೆ ಥ್ಯಾಂಕ್ ಯು ಸರ್ ಓಕೆ